ನಮಸ್ತೆ ನಾನು ಸ್ಟೂಡೆಂಟ್ ವಿದ್ಯಾರ್ಥಿ ಮಾತಾಡ್ತಿರೋದು ಏನಂದರೆ ನನಗೊಂದು ಶ ಬ್ಧಕೋಶ ಬೇಕಿತ್ತಲ್ಲ ನಮಗೆ ಕನ್ನಡದಿಂದ ಕನ್ನಡ ಭಾಷೆಗೆ ಬೇಕಿತ್ತು ಇವ್ರದ್ದು ಶ್ರೀ ವೀಜಿ ಸಂಕೇಶ್ವರ್ ಅಂತ ಬರತ್ತೆ ನಾನು ತುಂಬಾ ಕಡೆ ಹುಡ್ಕ್ದೆ ಒಂದು ಐದಾರೂ ಪುಸ್ತಕ್ದ ಅಂಗಡಿ ಉಡಕ್ದೆ ಒಂದು ಸ ನಂಗೆ ಸಿಗಲಿಲ್ಲ ಅದಕ್ಕೆ ಒಬ್ಬರು ನಿಮ್ಮ ನಂಬರ್ ಕೊಟ್ಟರು ಹೌದಾ ನಂಗೆ ಅದಲ್ದಲೇನು ಕುವೆಂಪು ಅವ್ರು ಬರ್ದಿರೊ ಒಂದು ಎರಡು ಮೂರು ಪುಸ್ತಕಗಳು ಅಂದರೆ ರಾಮಾಯಣದರ್ಶನಮ್ ಆಗಿರ್ಬೋದು ಈ ಥರ ಬೇರೆ ಬೇರೆ ಪುಸ್ತಕಗಳು ಬೇಕಿತ್ತು ಓದಲಿಕ್ಕೆ ಅದು ಓ ಓ ಅದೆಲ್ಲ ಇದ್ಯಾ ಹಾಗಾದರೆ ಯಾವಾಗ ಬರೋದು ನಿಮ್ಮ ಅಂಗಡಿಗೆ ನನಗೆ ಕ ನಾನು ಹೇಳಿದ್ನಲ್ಲ ನಿಮ್ಗ ಶಬ್ಧಕೋಶ ಬೇಕಿತ್ತು ಅಂತ ನಂಗೆ ಕನ್ನಡದಿಂದ ಕನ್ನಡಕ್ಕು ಬೇಕು ಹಾಗೆ ಕನ್ನಡದಿಂದ ಆಂಗ್ಲ ಭಾಷೆಗು ಇಲ್ಲ ಕನ್ನಡದಿಂದ ಹಿಂದಿ ಭಾಷೆಗುನು ಬೇಕಿತ್ತು ಮೂರು ಭಾಷೆಲು ಬೇಕು ನನಗೆ ಹೌದ ಹೌದಾ ಆಮೇಲೆ ಅದ್ಬಿಟ್ಟು ಇನ್ನೇನು ಆಫರ್ಗಳು ಇನ್ನು ಏನೆಲ್ಲ ನೀವು ಮಾಡಿ ಹೌದ ನನ್ಗೊಂದು ಏನಾದರು ಒಂದು ಐವತ್ತು ಪುಸ್ತಕ ಬೇಕಿತ್ತು ನನ್ನ ನಾನು ಯಾಕಂದರೆ ನನ್ನ ಶಾಲೆಯಲ್ಲಿ ಮತ್ತು ಕಾಲೇಜ್ನಲ್ಲಿ ಎಲ್ಲರಿಗೂ ಹೇಳಿದಾರೆ ತಗೊಳ್ಳಲಿಕ್ಕೆ ಪಾಪ ಅವ್ರಿಗೆ ಒಂದೇ ಕಡೆ ಹೋಗಿ ತಗೊಳ್ಳಿಕ್ಕೆ ಆಗಲ್ಲ ಅದಕ್ಕೆ ನಾನೇ ಇಸ್ಕೊಂಡು ತಂದ್ಕೊಡ್ತಿನಿ ಕೊಡೀ ಅಂದರೆ ರಿಯಾಯಿತಿ ರಿಯಾಯಿತಿ ಸಿಗತ್ತಾ ಈಗ ಬಂದರೆ ಎಷ್ಟು ಸಿಗ್ಬೋದು ಇತ್ತು ಅಷ್ಟೇನಾ ಹಾಂ ಹಾಗಾದರೆ ನಾವು ನಾಳೇನೆ ನಿಮಗೆ ನೋಡ್ತೀವಿ ಹಾಂ ಓಕೆ ಓಕೆ ಧನ್ಯವಾದ